ಕಾಲೇಜು ಸಮಯದಲ್ಲಿ ಕೋಳಿಕಮಲೆ ಎನ್ನುವ ಒಂದು ಪ್ರದೇಶಕ್ಕೆ ಟ್ರಕ್ಕಿಂಗ್ ಹೋಗಿರುವ ನೆನಪೊಂದನ್ನು ಹಂಚಿಕೊಳ್ಳುತ್ತೇನೆ ಸೊ ಇದು ಕೋಳಿಕಮಲೆ ಎನ್ನೋದು ಸುಬ್ರಮಣ್ಯ ತಾಲೂಕಿನ ತಾಲೂಕಿನಲ್ಲಿ ಬರುತ್ತದೆ ಸೊ ಇದು ಹತ್ತು ಕಿಲೋಮೀಟರ್ ಟ್ರಕ್ಕಿಂಗ್ನ ಪ್ರದೇಶವಾಗಿದ್ದು ಐದು ಕಿಲೋಮೀಟರ್ ದಟ್ಟವಾದ ಕಾಡು ಮತ್ತು ಐದು ಕಿಲೋಮೀಟರ್ ಗು ಗುಡ್ಡಗಾಡು ಪ್ರದೇಶ ಪ್ರದೇಶ ಆಗಿತ್ತು ಅಲ್ಲಿನ ಗೈಡ್ನ ಮಾರ್ಗದರ್ಶನದಂತೆ ನಾವು ಅವರೊಂದಿಗೆ ಟ್ರಕ್ಕಿಂಗ್ನ್ನು ಆರಂಭಿಸಿದೆವು ಐದು ಐದು ಕಿಲೋಮೀಟರ್ ದಟ್ಟವಾದ ಕಾಡನ್ನು ಪ್ರವೇಶ ಪ್ರದೇಶ ಪ್ರವೇಶಿಸುತ್ತಿರುವಾಗ ಅಲ್ಲಿ ವಿಷ ಜಂತುಗಳಾದ ಹಾವು ಸರ್ಪಗಳನ್ನು ಕಂಡಿದ್ದೇವೆ ಅದಾದ ನಂತರ ಮುನ್ ಮೇಲೆ ಕಲ್ಲು ಬಂಡೆಗಳಿಂದ ಕೂಡಿದಂಥ ಬೆಟ್ಟ ಗುಡ್ಡವನ್ನು ಹತ್ತಿ ಬೆಳಿಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದಂಥ ಟ್ರಕ್ಕಿಂಗ್ ಸಂಜೆ ಆರು ಗಂಟೆಗೆ ಮುಗಿಯುತ್ತದೆ ಅದಾದ ನಂತರ ಮೇಲುಗಡೆ ಫೈರ್ ಕ್ಯಾಂಪನ್ನು ಹಾಕಿ ಅಲ್ಲೇ ರಾತ್ರಿ ಉಳಿದು ಮರುದಿನ ಬೆಳಿಗ್ಗೆ ಎತ್ತರದ ಪ್ರದೇಶದಲ್ಲಿ ಸೂರ್ಯೋದಯವನ್ನು ನೋಡೋದು ನೋಡಿದ್ದು ತುಂಬ ಮನಸ್ಸಿಗೆ ಉಲ್ಲಾಸ ಅಹ್ಲಾದಕರವಾಗಿತ್ತು ಅದಾದ ನಂತರ ಬರುವಾಗ ಗೈಡ್ನ ಸಹಾಯದಿಂದ ಸುರಕ್ಷಿತವಾಗಿ ಟ್ರಕ್ಕಿಂಗನ್ನು ಮುಗಿಸಿದ್ವಿ